ನಮ್ಮ ಪ್ರದೇಶದಲ್ಲಿ ವರ್ಷ ಪೂರ್ತಿ ವಿಭಿನ್ನ ಹವಮಾನ್ದಲ್ಲಿ ವಿಭಿನ್ನ ರೀತಿಯ ಬೆಳೆಗಳನ್ನ ಬೆಳಿತೀವಿ ಉದಾಹರಣೆಗೆ ನಮ್ಮ ಜಿಲ್ಲೆ ಅತಿ ಹೆಚ್ಚು ವರ್ಷ ಪೂರ್ತಿ ಬೆಳೀತಕ್ಕಂಥ ಬೆಳೆ ಅಂದರೆ ದ್ರಾಕ್ಷಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲ್ಲೂಕು ಬೆಂಗ್ಳೂರು ಗ್ರಾಮಂತರ ಜಿಲ್ಲೆಗೆ ಸೇರಿ ಹತ್ತಿರದಲ್ಲಿರೋದ್ರಿಂದ ಇಲ್ಲಿ ವಾತಾವರಣ ದ್ರಾಕ್ಷಿ ಜಾಸ್ತಿ ಬೆಳಿತೀವಿಲ್ಲಿ ಇಲ್ಲಿ ಬೆಳಿಯುವಂಥ ದ್ರಾಕ್ಷಿನ ವರ್ಷ ಪೂರ್ತಿ ಬೆಳಿತೀವಿ ದ್ರಾಕ್ಷಿ ನೀವು ಬೇಕಾದರೆ ನಮ್ಮ ಕಡೆ ಬಂದಾಗ ಗಮನಿಸಿ ಹೈವೇನಲ್ಲಿ ಉದ್ದಕ್ಕೂ ದ್ರಾಕ್ಷಿ ಚಪ್ಪರ ಹಾಕಿ ಅನೇಕ ಕಡೆ ದ್ರಾಕ್ಷಿ ಬೆಳೀತಾಯಿರ್ತಾರೆ ದ್ರಾಕ್ಷಿ ಎಟುಕದ ದ್ರಾಕ್ಷಿ ಹುಳಿ ಅಂತಾರೆ ಆದರೆ ಇಲ್ಲಿ ಹುಳಿ ದ್ರಾಕ್ಷಿಗೆ ಫೇಮಸ್ ಈ ಹುಳಿ ದ್ರಾಕ್ಷಿ ಅತಿ ಹೆಚ್ಚು ವೈನ್ ಬಳಕೆಗೆ ಬಳಸ್ತಾರೆ ವೈನ್ ಭಾಳ ವೈನ್ ತಯಾರಿಸಿ ಮಾಡೋಕೆ ಈ ನಮ್ಮ ದ್ರಾಕ್ಷಿನ ಹೆಚ್ಚಾಗಿ ಬಳಸ್ತಾರೆ ಇದು ಬಿಟ್ಟರೆ ಇನ್ನು ವರ್ಷ ಪೂರ್ತಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥದ್ದು ತರಕಾರಿಗಳು ನಮ್ಮದು ಅಖಂಡ ಜಿಲ್ಲೆ ಇದ್ದಾಗ ಅಂದರೆ ಅಂದರೆ ನಮ್ಮ ಮಾತ್ರ ಜಿಲ್ಲೆ ಕೋಲಾರ ಜಿಲ್ಲೆ ಜೊತೆ ನಾವು ಇದ್ದಾಗ ರಾಜ್ಯದಲ್ಲಿ ಅತಿ ಹೆಚ್ಚು ತರಕಾರಿ ಬೆಳೀತಕ್ಕಂಥದ್ದು ಕೋಲಾರ ಜಿಲ್ಲೆಯೇ ಆಗಿತ್ತು ಇದರಲ್ಲಿ ನಮ್ಮ ಜಿಲ್ಲೆಯ ಪಾತ್ರ ಏನು ಕಮ್ಮಿ ಇಲ್ಲ ಈಗ ನಮ್ಮ ಬೇರೆ ಜಿಲ್ಲೆ ಆದಮೇಲೆ ನಮ್ಮ ಚಿಂತಾಮಣಿ ತಾಲ್ಲೂಕು ಇರ್ಬೋದು ಚಿಕ್ಕಬಳ್ಳಾಪುರ ತಾಲ್ಲೂಕು ಇಲ್ಲಿ ಎಲ್ಲ ಕಡೆಯೂ ಮಳೆ ಆಶ್ರಿತ ಆದರೂ ವಿಪರೀತ ಶ್ರಮ ಹಾಕಿ ತರಕಾರಿ ಬೆಳಿತೀವಿ ನೀವು ಬೆಂಗ್ಳೂರಿನಲ್ಲಿ ಯಾವುದೇ ತರಕಾರಿ ಪರ್ಚೆಸ್ ಮಾಡಲಿ ನಾಲ್ಕು ತರಕಾರಿ ಪೈಕಿ ಒಂದು ತರಕಾರಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿರೋದೆ ಆಗಿರುತ್ತೆ ಹಾಗಾಗಿ ವರ್ಷ ಪೂರ್ತಿ ಯಾವುದೇ ರೀತಿ ಇರಲಿ ಮಳೆ ಇರಲಿ ಮಳೆ ಬರ್ದಿರ ಇರಲಿ ನಾವು ತರಕಾರಿ ಬೆಳೆದೇ ಬೆಳೀತೀವಿ ನಮ್ಮ ಜಿಲ್ಲೆಯಲ್ಲಿ ಇನ್ನು ಅದೇ ರೀತಿ ತರಕಾರಿಗಳಲ್ಲಿ ಬಂದಾಗ ಟೊಮೆಟೊ ಅತಿ ಹೆಚ್ಚು ಬೆಳೀತೀವಿ ನಾವು ಟೊಮೆಟೊ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಟೊಮಟೊಗೆ ಬಹಳ ಫೇಮಸ್ಸು ತುಂಬ ಪ್ರಸಿದ್ಧಿ ಪಡೆದಿದೆ ಈ ಎರಡು ಜಿಲ್ಲೆ ಟೊಮಟೊ ವಿಚಾರಕ್ಕೆ ಬಂದಾಗ ಇನ್ನು ಅತಿ ಹೆಚ್ಚು ಬಿಟ್ಟು ಇವೆರಡು ಬಿಟ್ಟರೆ ರಾಗಿ ಬೆಳಿತೀವಿ ರಾಗಿ ವರ್ಷ ಪೂರ್ತಿ ಬೆಳಿತೀವಿ ಎರಡು ಈಗ ಮುಂಚೆ ವರ್ಷಕ್ಕೆ ಎರಡು ಬೆಳೆ ಮಾಡಿದರೆ ಈಗ ವರ್ಷಕ್ಕೆ ಮೂರು ಬೆಳೆ ಮಾಡ್ತೀವಿ ನವಂಬರ್ ಡಿಸೆಂಬರ್ ಟೈಮ್ ಒಂದು ಕಟಾವು ಮಾಡ್ತೀವಿ ಏಪ್ರಿಲ್ ಮೇ ಅಷ್ಟೊತ್ಗೆ ಒಂದು ಕಟಾವು ಮಾಡ್ತೀವಿ ತಿರುಗ ಹಾಗೆ ಸೆಪ್ಟೆಂಬರ್ ಒಂದು ಕಟಾವು ಮಾಡ್ತೀವಿ ನಾವು ಹೇಗೆ ವರ್ಷ ಪೂರ್ತಿಯೂ ರಾಗಿ ಬೆಳಿತೀವಿ ಇನ್ನು ಇದು ಬಿಟ್ಟರೆ ರೇಷ್ಮೆ ಬೆಳೆ ನಮ್ಮ ಜಿಲ್ಲೆ ಬಹಳ ಫೇಮಸ್ಸು ರೇಷ್ಮೆ ಬೆಳೆ ಅಂದರೆ ಗೊತ್ತಿಲ್ಲ ಎಷ್ಟೋ ಜನ ಕೇಳ್ತಾರೆ ರೇಷ್ಮೆ ಬೆಳೆನೆ ರೇಷ್ಮೆ ಸೀರೆ ರೇಷ್ಮೆ ಮಾಡಿರತಕ್ಕಂಥ ದಾರ ಹುಳ ಏನಿದೆ ಅದು ಗಿಡದಲ್ಲಿ ಬರುತ್ತೆ ಅಂತ ಅಂದ್ಕೋತಾರೆ ತುಂಬ ಜನಕ್ಕೆ ರೇಷ್ಮೆ ಹೆಂಗೆ ಬೆಳಿಯುತ್ತೆ ಅಂತಲೂ ಗೊತ್ತಿರಲ್ಲ ಸೊ ಅದಕ್ಕೆ ರೇಷ್ಮೆ ಬೆಳೆ ಹೆಂಗೆ ಬೆಳೀತೀವಿ ಅಂದರೆ ನಾವು ಅದಕ್ಕೆ ರೆಡಿಮೆಡು ರೇಷ್ಮೆ ಮೊಟ್ಟೆ ಸಿಗುತ್ತೆ ಆ ಮೊಟ್ಟೆನ ತಕ್ಕೊಂಡು ಬಂದು ನಾವು ಸಾಕ್ತೀವಿ ಅದಕ್ಕೆ ರೇಷ್ಮೆ ಬೆಳೆ ಅಂತ ಕರಿತೀವಿ ಏಕೆಂದರೆ ಅದಕ್ಕೆ ನಾವು ಸೊಪ್ಪು ಹಾಕಬೇಕು ಆ ಸೊಪ್ಪು ನಾವು ಬೆಳೀತೀವಿ ಅದನ್ನ ಕಂಬಳಿ ಸೊಪ್ಪು ಅಂತ ಕರಿತೀವಿ ಕಂಬಳಿ ಸೊಪ್ಪನ್ನ ಬೆಳೆದು ಅದನ್ನ ರೇಷ್ಮೆ ಹುಳಕ್ಕೆ ಹಾಕ್ತೀವಿ ಆ ರೇಷ್ಮೆ ಹುಳು ಆ ಸೊಪ್ಪು ತಿಂದು ಬೆಳೀತದೆ ಬೆಳೆದಮೇಲೆ ಅದನ್ನು ತಿರುಗ ನಾಲ್ಕು ಸಲ ನಾಲ್ಕು ಜ್ವರ ನಾಲ್ಕು ಹಂತ ಅಂತ ಕರಿಯೋರು ಒಂದು ತಿಂಗಳು ಸೊಪ್ಪನ್ನ ಹುಳನ ಸಾಕ್ಬೇಕು ನಾವು ಸೊಪ್ಪು ಹಾಕಿ ಸೊಪ್ಪು ಹಾಕಿ ಸೊಪ್ಪು ಹಾಕಿ ಸಾಕಬೇಕು ಅದಕ್ಕೆ ನೊಣ ಬರಬಾರ್ದು ಏನೇನೊ ಬಂದೋಬಸ್ತ್ ಮಾಡಿ ಸಾಕ್ತೀವಿ ಒಂದು ಹಂತ ಆದಮೇಲೆ ಅದನ್ನ ಚಂದ್ರಂಗಿ ಅಂತ ಕರಿತೀವಿ ಅಂದರೆ ಬಿಸ್ಲಲ್ಲಿ ಇಡಬೇಕೆಂದ್ರೆ ಅದೊಂದು ಬಿದಿರಿಂದ ಬುಟ್ಟಿ ಥರ ಇರುತ್ತೆ ಬಿದ್ರಿಂದು ಚಾಪೆ ಅದರ ಮೇಲೆ ಹಾಕಿ ಎತ್ಕೊಂಡು ಬಂದು ಬಿಸ್ಲಲ್ಲಿ ಇಡ್ತೀವಿ ಆ ಹುಳ ಏನ್ಮಾಡುತ್ತೆ ಬಿಸಿಲಿಗೆ ಮರೆ ಮಾಡ್ಕೊಳ್ಳೋದಕ್ಕೆ ತನ್ನ ಸುತ್ತ ತಾನು ಗೂಡು ಕಟ್ಕೊಳ್ಳೋಕೆ ಶುರು ಮಾಡುತ್ತೆ ಆ ಗೂಡು ಎಷ್ಟು ದಿನ ಕಟ್ಕೊಳ್ತಂದ್ರೆ ಎರಡು ದಿನ ಮೂರು ದಿನದಲ್ಲಿ ದೂದ್ ಪೂರ್ತಿ ಗೂಡು ಕಟ್ಟುತ್ತೆ ಆಮೇಲೆ ಆ ಗೂಡನ್ನ ಎತ್ಕೊಂಡು ಬಂದು ಮಾರ್ಕೆಟಲ್ಲಿ ಮಾರ್ತೀವಿ ಏಷ್ಯಾದ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಅಂದರೆ ನಮ್ಮ ಶಿಡ್ಲಘಟ್ಟ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲ್ಲೂಕಲ್ಲಿ ಇರತಕ್ಕಂಥ ಮಾರುಕಟ್ಟೆ ಅದು ಬಿಟ್ಟರೆ ಕೋಲಾರ ಮಾರ್ಕೆಟ್ ಇದೆ ಮತ್ತು ರಾಮನಗರ ಇಲ್ಲೂ ರೇಷ್ಮೆ ಮಾರುಕಟ್ಟೆ ಇದೆ ಸೊ ನಮ್ಮ ಜಿಲ್ಲೆಯಲ್ಲಿ ಈ ಥರ ಎಲ್ಲ ಬೆಳೆಗಳು ವರ್ಷ ಪೂರ್ತಿ ಬೆಳೀತಾರೆ ಇದರ ಜೊತೆಗೆ ಚಕ್ಕೋತನೂ ನಮ್ಮ ಕಡೆ ಒಂದಷ್ಟು ಬೆಳೀತಾರೆ ಈಗ ಹೊಸದಾಗಿ ಡ್ರ್ಯಾಗನ್ ಫ್ರೂಟ್ ಒಂದು ಸೇರಿಕೊಂಡಿದೆ ಇದು ಅಷ್ಟೇ ವರ್ಷ ಪೂರ್ತಿ ಬೆಳಿಬೇಕು ವರ್ಷ ಪೂರ್ತಿ ಮಾಡಿದರೆ ಒಳ್ಳೆ ಬೆಳೆ ಬರತ್ತೆ ಅಂತ ಹೇಳ್ತಯಿದ್ದಾರೆ ಈ ಬಂಡವಾಳ ಜಾಸ್ತಿ ರೈತ್ರು ಇದು ಮಾಡ್ತಾಯಿಲ್ಲ ಈಗ ಬೆಂಗ್ಳೂರು ಹತ್ತಿರ ಇರೋದಕ್ಕೆ ದೇವನಹಳ್ಳಿ ಹತ್ತಿರ ಇರೋದಕ್ಕೆ ತೋಟಗಾರಿಕೆ ಬೆಳೆಗಳು ಒಂದಷ್ಟು ಕಾನ್ಸನ್ಟ್ರೇಟ್ ಮಾಡ್ತಾರೆ ಅಂದರೆ ಡೆಕೋರೇಷನ್ ಫ್ಲವರ್ಸ್ ಇರ್ಬೋದು ಡೆಕೋರೇಷನ್ ಬೊಕ್ಕೆ ರೋಸ್ ಇವೆಲ್ಲ ಒಂದಷ್ಟು ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅತಿ ಹೆಚ್ಚಾಗಿ ಬೆಳಿತಾಯಿದ್ದೀವಿ